ಇವತ್ತು ಭಾರತದಲ್ಲಿ ಕೆಲವೊಂದು ವಿಷಯಗಳು ತುಂಬ ತುಂಬಾ ಗಂಭೀರವಾಗಿ ಕಾಡುತ್ತಿದೆ ಏನಂತೇಳಿದರೆ ನಮ್ಮ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತಿದೆ ಇದಕ್ಕೆ ಕಾರಣ ಏನಂತೇಳಿದರೆ ಒಂದು ಸರಿಯಾದ ಸಮಯದಲ್ಲಿ ಮಳೆ ಬಾರದೆ ಇರುವುದು ಒಂದು ಮುಖ್ಯ ಕಾರಣವಾಗಿದೆ ಇದರಿಂದಾಗಿ ನಮ್ಮ ದಿನಬಳಕೆ ವಸ್ತುಗಳು ಅದರ ಉತ್ಪಾದನೆ ತುಂಬ ಕಡಿಮೆ ಆಗಿದೆ ಈ ವರ್ಷವಂತು ಸಿಕ್ಕಾಪಟ್ಟೆ ಈ ವರ್ಷವಂತು ತುಂಬಾ ಮಳೆ ಕಡಿಮೆ ಆಗಿದ್ದರಿಂದ ಎಲ್ಲಾ ಕಡೆ ಅವರವರ ಏನು ಉತ್ಪಾದನೆ ಅಲ್ಲಿ ನಡಿತಿತ್ತು ಅಲ್ಲಿ ಉತ್ಪಾದನೆ ತುಂಬಾ ಇಳಿವರಿಕೆ ಕಂಡಿದೆ ಹೀಗಾಗಿ ಇದರ ಎಫೆಕ್ಟ್ ಏನಿದೆ ಅದು ಜನ ಸಾಮಾನ್ಯರ ಮೇಲೆ ಬಿದ್ದಿದ್ದೆ ಸೊ ಇದನ್ನು ನಿಭಾಯಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ತಾಯಿದೆ ಏನಂತೇಳಿದರೆ ರಫ್ತು ಅನ್ನೋ ಸರ್ಕಾರ ರಫ್ ದಿನ ಆ ಮ ದಿನ ಬಳಕೆ ವಸ್ತುಗಳನ್ನು ರಫ್ತು ಮಾಡೋದನ್ನು ಸರ್ಕಾರ ನಿಲ್ಲಿಸಿದೆ ಇದರಿಂದಾಗಿ ತಕ್ಕಮಟ್ಟಿಗೆ ಸಮಸ್ಯೆ ಸ್ವಲ್ಪ ಪರಿಹಾರವನ್ನು ಕಂಡುಕೊಂಡಿದೆ ಆದರೆ ಇದು ಇಷ್ಟೇ ಸಾಲದು ಒಳ್ಳೆ ಮಳೆ ನಿರೀಕ್ಷೆ ಆದರೆ ಏನು ಸಮಸ್ಯೆಗಳು ತುಂಬಾ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು ಅದು ಅದೇ ರೀತಿ ಅದೇ ರೀತಿ ಕೆಲವೊಂದು ವಿಚಾರಗಳು ಏನಂತೇಳಿದರೆ ಕ್ರಾಸ್ ಬಾರ್ಡರು ಟೆರರಿಸಮ್ ಅಂತ ಏನು ಹೇಳ್ತೇವೆ ಅದೂ ನಮ್ಮ ದೇಶದಲ್ಲಿ ಪ್ರತಿ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಸಮಸ್ಯೆಗಳು ತುಂಬಾ ರೀತಿಯಲ್ಲಿ ಕಂಡು ಬರ್ತಾಯಿದೆ ಆದರೆ ಇತ್ತೀಚಿನದ್ದು ದಿನಗಳಲ್ಲಿ ಇದನ್ನು ಸರ್ಕಾರಗಳು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿವೆ ಹಾಗೇ ಅವರ ಮಾತುಕತೆಗಳು ಏನೆಲ್ಲಾ ಸಮಸ್ಯೆಗಳು ಇದೆ ಅದನ್ನು ಕೂತುಕೊಂಡು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವ್ಯವಸ್ಥೆಗಳು ನಡಿತಾಯಿದೆ